ನಾವು ಪ್ರತಿನಿತ್ಯ ರನ್ನಿಂಗ್ ಮಾಡುವ ಸ್ಥಳವೆಂದರೆ ಕೊಪ್ಪಳದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ದಿನಾ ಪ್ರತಿನಿತ್ಯ ರನ್ನಿಂಗ್ ಮಾಡಲು ಹೋಗುತ್ತಿದ್ದೇನೆ ಹೋಗುತ್ತಿದ್ದೆ ಆದ್ದರಿಂದ ನನಗೆ ಒಬ್ಬನೇ ಹೋಗಲು ನನಗೆ ಬೋರಾಗುತ್ತಿತ್ತು ನನ್ನ ನನಗೆ ಬೋರಾಗಬಾರದೆಂದು ಇನ್ನೊಬ್ಬರು ಸ್ನೇಹಿತನನ್ನು ನಾನು ರನ್ನಿಂಗಿಗೆ ಕರೆದುಕೊಂಡು ಹೋಗುತ್ತಿದ್ದೆ ಕರೆದುಕೊಂಡು ಹೋಗುತಿದ್ದಿರುವಾಗ ರನ್ನಿಂಗ್ ಬಗ್ಗೆ ಅವನು ನನಗೆ ತುಂಬ ಮಾಹಿತಿಯನ್ನು ಕೋ ಕೊಟ್ಟನು ಮತ್ತು ನನ್ನ ಟಿಪ್ಸ್ಗಳನ್ನು ನಾನು ಅವನಿಗೆ ಹೇಳುತ್ತಿದ್ದೆ ಅವನು ಟಿಪ್ಸ್ ನನಗೆ ಹೇಳುತ್ತಿದ್ದನು ಇದೇ ರೀತಿಯಾಗಿ ನಾವು ರನ್ನಿಂಗ್ ಮಾಡುವುದರಿಂದ ಏನು ಉಪಯುಕ್ತ ಎಂದು ನಾವು ನಾವು ತಿಳಿದುಕೊಂಡೆವು ರನ್ನಿಂಗ್ ಮಾಡುವುದರಿಂದ ಬೊಜ್ಜು ಕರಗುತ್ತದೆ ಮತ್ತು ದೇಹವು ದೃಢವಾಗಿರುತ್ತದೆ ಮತ್ತು ದೇಹದ ಅನಾರೋಗ್ಯವು ಸರಿಯಾಗಿರುತ್ತದೆ ಮತ್ತು ಕಾಲುಗಳು ಆ್ಯಕ್ಟಿವ್ ಆಗಿರುತ್ತವೆ ಮತ್ತು ರನ್ನಿಂಗ್ ಮಾಡುವುದರಿಂದ ಯಾವುದೇ ಅನಾರೋಗ್ಯವು ಬರುವುದಿಲ್ಲ ರನ್ನಿಂಗ್ ಮಾಡುವುದರಿಂದ ನಾವು ದೃಢವಾಗಿರುತ್ತೇವೆ ಮತ್ತು ಯಾವ ರನ್ನಿಂಗ್ ಮಾಡುವಾಗ ಅನ್ಯ ಹಲವಾರು ರೀತಿಯ ಎಕ್ಸಸೈಸ್ಗಳನ್ನು ನಾವು ಮಾಡುತ್ತಿದ್ದೆವು ಬೊಜ್ಜು ಕರಗಲು ನಾವು ಮೊಣಕಾಲುಗಳನ್ನು ಬಗ್ಗಿಸಿ ಹಿಂಗ್ ತಲೆಭಾಗವನ್ನು ತಾಳೆಗೆ ಮಾಡುತ್ತಿದ್ದೆವು ಮತ್ತು ಸಿಟ್ಟಿಂಗ್ ಎಕ್ಸಸೈಜನ್ನು ಮಾಡುತ್ತಿದ್ದೆವು ಮತ್ತು ಯೋಗಾಸನದ ಎಕ್ಸಸೈಜ್ಗಳನ್ನು ಮಾಡುತ್ತಿದ್ದೆವು ನನಗೆ ಒಬ್ಬನೇ ಹೋಗಲು ಬೋರ್ ಆದಾಗ ನನ್ನ ಸ್ನೇಹಿತನು ಕೂಡ ಅವ್ನೂ ರನ್ನಿಂಗ್ ಬರುತ್ತಿದ್ದ ಅವನು ಬಂದು ಅನೇಕ ರೀತಿಯ ರನ್ನಿಂಗ್ ಸಲಹೆಗಳನ್ನು ನನಗೆ ಕೊಟ್ಟನು ನಾನು ಅದೇ ರೀತಿಯಾಗಿ ಅವನು ಕೊಟ್ಟಂಥ ಸಲಹೆಯೊಂದಿಗೆ ಅವನು ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಮಾಡುತ್ತಿದ್ದೆ ರನ್ನಿಂಗ್ ಮಾಡುವುದರಿಂದ ಓಟವು ಸ್ಪೀಡ್ ಓಟವು ಸ್ಪೀಡಾಗುತ್ತಿತ್ತು ಮತ್ತು ರನ್ನಿಂಗ್ ಮಾಡುವುದರಿಂದ ದೇಹದ ದೃಢತೆ ಮತ್ತು ಬುದ್ಧಿ ಶಕ್ತಿಯು ಹೆಚ್ಚಾಗುತ್ತದೆ ರನ್ನಿಂಗನ್ನು ಅವನು ತುಂಬ ಚೆನ್ನಾಗಿ ರನ್ನಿಂಗ್ ಮಾಡುತ್ತಿದ್ದ ನಾನು ಅವನ ಹಾಗೆ ರನ್ನಿಂಗ್ ಮಾಡಬೇಕೆಂದು ನನಗೆ ತುಂಬ ಕುತೂಹಲ ಹೋ ಮಾಡಿತು ಅವನು ಯಾವ ರೀತಿ ಮಾಡುತ್ತಾನೆ ರನ್ನಿಂಗ್ ಎಂಬುವುದನ್ನು ತಿಳಿಯಲು ನಾನು ಅವನ ಬಗ್ಗೆ ಸಲಹೆಯನ್ನು ಕೇಳಲು ಹೋಗುತ್ತಿದ್ದೆ ಅವನು ರನ್ನಿಂಗ್ ಸಲಹೆಗಳನ್ನು ನನಗೆ ತುಂಬ ಇದರಿಂದಾಗಿ ನನಗೆ ರನ್ನಿಂಗ್ ಸಲಹೆಗಳನ್ನು ಹೇಳುತ್ತಿದ್ದನು ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತದೆ ಈ ರೀತಿ ಓಡಿದರೆ ಈ ರೀತಿ ರನ್ನಿಂಗ್ ಸ್ಪೀಡ್ ಆಗುತ್ತದೆ ಎಂಬುವುದರ ಬಗ್ಗೆ ಅವನು ನನಗೆ ಹೇಳಿದನು ರನ್ನಿಂಗ್ ಒಂದು ಓಟವಲ್ಲ ಅದು ದೇಹದ ದೃಢತೆಯನ್ನು ಮತ್ತು ದೇಹದ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಮಾಡುವ ಒಂದು ಉಪಯುಕ್ತವಾದ ರನ್ನಿಂಗ್ ಉಪಯುಕ್ತವಾದ ಯೋಗಾಸನ ಎಂದು ನಾವು ಪರಿಗಣಿಸಬಹುದಾಗಿದೆ ರನ್ನಿಂಗ್ನಲ್ಲಿ ಓ ಓಡುತ್ತಿರುವಾಗ ಅಲ್ಲಿ ಸ್ನೇಹಿತನು ಅವನು ತುಂಬ ಚೆನ್ನಾಗಿ ರನ್ನಿಂಗ್ ಮಾಡಿದನು ರನ್ನಿಂಗ್ ಮಾಡುವುದರಿಂದ ನಾವು ನಾನಾ ರೀತಿಯ ಮೆಡಲ್ಗಳನ್ನು ಪಡೆಯಬಹುದು ಮತ್ತು ಅನೇಕ ರೀತಿಯ ಸ್ಟೇಟ್ ಲೆವೆಲ್ಗಳಲ್ಲಿ ನಾವು ರನ್ನಿಂಗ್ ಓಡಲು ಅವಕಾಶ ಸಿಗುತ್ತದೆ